ಹಾಂ ಹಾಂ ಹೌದು ಹೇಳಿ ಹಾಂ ಹೌದಾ ಹಾಂ ಓಕೆ

ನಾನು ಕೊಟ್ಟಿರೊ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡರಾ

ಹೌದಾ ಮತ್ತೆ ಬೇರೆ ಮಾತ್ರೆಗಳು ಏನಾದ್ರೂ ತಗೊಂಡಿದ್ರಾ ಹೋ ಬೇಕ ಬೇರೆ ಕಡೆ ಎಲ್ಲಾದರು ತೋರಿಸಿದ್ರಾ ಹಾಂ ಸರಿ ಸರಿ ಮಳೇಲಿ ಏನಾದ್ರೂ ನೆನೆದಿದ್ರಾ ಹಾಂ ಹೌದಾ ಮತ್ತೆ ಹಾಂ ಇನ್ನೇನು ಬೇರೆ ಏನಾದ್ರೂ ಆಗ್ತಿದೆಯಾ ಹ್ಞೂ ಹ್ಞೂ ಹ್ಞೂ ಹೌದಾ ಸರಿ ಮತ್ತೊಮ್ಮೆ ಬನ್ನಿ ನೋಡೋಣ ಏನಾಗಿದೆ ಅಂತ ಹಾಂ ಅದಕ್ಕೆ ಸ್ಕ್ಯಾನಿಂಗ್ ಏನು ಅವಶ್ಯಕತೆ ಇಲ್ಲ ಇದು ನಿಮಗೆ ಜ್ವರ ಮತ್ತು ಕೆಮ್ಮು ಇರೋದಲ್ಲವಾ ಇವಾಗಷ್ಟೆ ಬರ್ತಿದೆಯಾ ಮೊದಲಿಂದ ಏನಾದ್ರೂ ಬರ್ತಾ ಇದೆಯಾ ಅಂದರೆ ಮೊದ್ಲಿಂದಾ ಇದೆಯಾ ಅದು ಜಸ್ಟ್ ಟು ಡೇಸಿಂದ ಬರ್ತಿದೆಯಾ ಅಂತ ಹೌದಾ ಓಕೆ ಬನ್ನಿ ನಾಳೆ ಬನ್ನಿ ಬ್ಲಡ್ ಚೆಕಪ್ ಮಾಡೋಣ ಅದೇ ನೀವು ಒಂದುಸಲ ಬನ್ನಿ ನೋಡೋಣ ಏನಾಗಿದೆ ಅಂತ ಆ ಟ್ಯಾಬ್ಲೆಟ್ಸ್ ಬರ್ದ್ಕೊಟ್ಟಿದ್ನಲ್ಲಾ ಆ ಸ್ಕ್ರಿಪ್ ಎಲ್ಲ ತಗೊಂಡು ಬನ್ನಿ ಹಾಂ ಅದೇ ನೋಡೋಣ ನಿಮ್ದು ಟೆಂಪ್ರೇಚರ್ ಲೆವೆಲ್ ಏನಿದೆ ಮತ್ತೆ ಏನು ಎಫೆಕ್ಟ್ ಆಗಿದೆ ನೋಡಿ ಚೇಂಜ್ ಮಾಡೋದಿದ್ರೆ ಮಾಡೋಣ ನೀವು ಎರಡು ಲಸಿಕೆ ತಗೊಂಡಿದ್ದೀರಾ

ಆ ಮೂರನೇದು ತಗೊಂಡ್ರಾ ಹೌದಾ ಮೇ ಬಿ ಅದ್ರದ್ದು ಎಫೆಕ್ಟು ಇರ್ಬೋದು ಕೊರೋನಾ ಲಸಿಕೆ ತಗೊಂಡು ಇತ್ತೀಚೆಗೆ ಇಮ್ಯುನಿಟಿ ಪವರು ಕಮ್ಮಿ ಆಗ್ತಿದೆ ಆ್ಯಕ್ಚುಲಿ ನೋಡೋಣ ನೋಡೋಣ ಬನ್ನಿ ಒಂದುಸಲ ಒಂದುಸಲ ಬನ್ನಿ ಕ್ಲಿನಿಕ್ಕಿಗೆ ಮತ್ತೆ ಚೆಕಪ್ ಮಾಡಿ ಹೇಳ್ ಇಲ್ಲ ಇಲ್ಲ ಏನು ತೊಂದರೆ ಆಗಲ್ಲ ಬನ್ನಿ ಹಾಂ ಸರಿ ಓ ಎಷ್ಟೊತ್ತಿಗೆ ಬರ್ತೀರಾ ನಾಳೆ ಇಲ್ಲ ನನ್ನ ಕ್ಲಿನಿಕ್ ಓಪನ್ ಆಗೋದು ಸಿಕ್ ಟೆನ್ ಓ ಕ್ಲೋಕಿಗೆ ಹತ್ತು ಗಂಟೆ ಮೇಲೆ ಬನ್ನಿ ಹಾಂ ಇದೆ ಹಾಂ ಅದು ತಗೋಬೇಕು ಬೇಗ ಬಂದು ಟೋಕನ್ ತಗೊಳ್ಳಿ ಸಿಗೋಣ